ಅಲೋ ಹ್ಞೂ ರೀ ಹಾಂ ಹ್ಞೂ ರೀ ಹೇಳಿ ರೀ ಹ್ಞೂ ರೀ ಇದು ಸಣ್ಣದು ಸಣ್ಣ ಸೈಜಿದ್ದು ಹ್ಞೂ ಲಾಂಗ್ ಸೈಜಿದ್ದು ಏನು ರೀ ಹ್ಞೂ ಹಾಂ ನಾಳೆ ನಾಳೆ ಬನ್ನಿ ನಾಳೆ ಚೇಂಜ್ ನಾಳೆ ನಾಳೆ ಬನ್ನಿ ನೀವು ಚೇಂಜ್ ಮಾಡಿ ಕೊಡಣಂತೆ ಹ್ಞೂ ನಾ ಅದೆ ಅದೇ ರೇಟಿದ್ದು ತೊಗೊಂಡ್ ಹೋಗ್ಬೇಕು ರೀ ನೀವು ಹೆಚ್ಚಿಗ್ ರೇಟ್ ಇಲ್ಲ ಅಮೌಂಟ್ ಮತ್ತು ನಾವು ಪೇ ಮಾಡಂಗಿಲ್ಲ

ಅದೇ ಅದೇ ಮೇಡಮ್ ಅದೇ ಕಲ್ಲರಿಂದು ಕೊಡ್ಸ್ತಿನಿ ಬನ್ರಿ ಮೇಡಮ್ ಅದೇ ಕಲ್ಲರ್ನ ಅದೇ ಟೈಪ್ದಾಗ ಅದೇ ಸೈಜೇ ಎಲ್ಲ ಅದೇ ಇದು ಕೊಡ್ತೀವಿ ಅದಲ್ಲದೆ ನಿಮ್ದು ಸ್ಮಾಲ್ ಸೈಜ್ ಇತ್ತಲ್ಲ ರಿ ಅದು ಕರೆಕ್ಟಾಗಿ ಕೊಡ್ತೀವಂತೆ ಹಾಂ ಫಿಟ್ಟಿಂಗ ಕರೆಕ್ಟಾಗಿ ಇರ್ತೈತೆ ರೀ ಕರೆಕ್ಟಾಗಿ ಹಾಂ ನಾಳೆ ಬನ್ನಿ ನಾವು ನಾಳೆ ನಾಳೆ ಅಂಗ್ಡೀಲೇ ಅಲ್ಲೇ ಇರ್ತಿವಿ ಅಂಗ್ಡೀಲೇ ಇರ್ತಿವಿ ನೀವು ಸೈಜಿಗೆ ನೋಡಿ ಕೊಡ್ತೀವಂತೆ ಹಾಂ ಮಧ್ಯಾಹ್ನ ಇರ್ತೇವೆ ಮುಂಜಾನಿ ಹತ್ತು ಗಂಟೆಗ್ ಓಪ ಓಪನ್ ಮಾಡ್ತೀವಿ ರೀ ಆರು ಗಂಟೆ ತನಕ ಏಳು ಏಳು ಗಂಟೆ ಎಂಟ ತನಕ ತೆಗೆತೀವಿ ರೀ ನೈಟ್ ಹ್ಞೂ ಹ್ಞೂ ರೀ ಒಂದೂವರೆ ನಾವು ಒಂದಕ್ಕ ಊಟಕ್ಕ ಹೊಕ್ಕೇರಿ ಮೂರು ಗಂಟೆ ಬನ್ರಿ ಮೂರು ಗಂಟೆ ನಾಲ್ಕು ಗಂಟೆ ಫೋನ್ ಮಾಡಿ ಬನ್ರಿ ಹಾಂ ಒಂದು ಗಂಟೆ ಊಟಕ್ಕ ಹೊಕ್ಕೇರಿ ನಾವು ಹೊಳ್ಳಿ ಎರಡು ಗಂಟೆ ಮೂರು ಗಂಟೆ ಊಟ ಬರ್ತೀವಿ ಆಮೇಲೆ ಮೂರು ಗಂಟೆಗ್ ಓಪನ್ ಮಾಡ್ತೀರ ಅವಾಗ ಬನ್ನಿ ನೀ ಹ್ಞೂ ರಿ ಹಾಂ ಇರ್ತಿವಿ ರೀ ಇರ್ತಿವಿ ಬನ್ನಿ ಆರಾಮ ಆಪರೆ ಆಪರ್ ಏನಿಲ್ಲ ರಿ ನಮ್ಮದು ಅದು ಅಪ ಆಪಷ್ಟ್ ಆಪರ್ ಹಾಂ ಹ್ಞೂ ರೀ ಎಕ್ಸ್ಚೇಂಜ್ ಅಷ್ಟೇ ರೀ ನಮ್ದು

ಹ್ಞೂ ನಾಳೆ ಬನ್ನಿ ನಾಳೆ ಬನ್ನಿ